ಕರ್ನಾಟಕ ರಾಜ್ಯದಲ್ಲಿ ಉನ್ನತ ಶಿಕ್ಷಣವನ್ನು ನೀಡುವ ಪ್ರಮುಖ ವಿಶ್ವವಿದ್ಯಾನಿಲಯಗಳು ಯಾವುವೆಂದರೆ ಮೈಸೂರು ವಿಶ್ವವಿದ್ಯಾನಿಲಯ ಕುವೆಂಪು ವಿಶ್ವವಿದ್ಯಾನಿಲಯ ಬೆಂಗಳೂರು ವಿಶ್ವವಿದ್ಯಾನಿಲಯ ಮಂಗಳೂರು ವಿಶ್ವವಿದ್ಯಾನಿಲಯ ಗುಲ್ಬರ್ಗ ವಿಶ್ವವಿದ್ಯಾನಿಲಯ ಈ ಥರ ಮುಂತಾದ ವಿಶ್ವವಿದ್ಯಾಲಯಗಳು ಇವೆ ಇದರಲ್ಲಿ ಎಮ್ ಬಿ ಎ ಬಿ ಕಾಮ್ ಈ ಥರದಂತಹ ಖಾಸಗಿ ಸಗ್ ತಾಂತ್ರಿಕ ಲೀಬಲ್ ಹಾರ್ಟ್ಸ್ ಪ್ರಮುಖ ವಿಶ್ವವಿದ್ಯಾಲಯಗಳು ಮೈಸೂರು ವಿಶ್ವವಿದ್ಯಾನಿಲಯ ಮಣಿಪಾಲ್ ಅಕಾಡೆಮಿಕ್ ಐಯರ್ ಆಫ್ ಎಜುಕೇಶನ್ ಎಲೆಕ್ಟ್ರಿಶಲ್ ಇಂಜಿನಿಯರಿಂಗ್ ಇಲ್ಲೆಲ್ಲ ಅಥವಾ ಪ್ರೋಗ್ರಾಮುಗಳು ಕೋರ್ಸುಗಳು ಎಲ್ಲವನ್ನು ಒದಗಿಸುತ್ತವೆ